ಹಲೋ ಹಾಂ ಹೇಳಿ ರಿ ಹಾಂ ಹಾಂ ಹಾಂ ಹಾಂ ಅವೆ ರೀ ಹ್ಞೂ ಅದೆ ರೀ ಏನು ಬೇಕು ಹೇಳಿರಿ ನೀವು ತುಪ್ಪ ಹಾಲು ಮೊಸುರು ಬೆಣ್ಣೆ ಎಲ್ಲ ಅವೆ ನೋಡಿರಿ ನಮ್ಮಲ್ಲಿ ಎಲ್ಲ ಹ್ಞೂ ಗಿಣ್ಣದ್ದು ಹಾಲು ನಾವೇನು ನೀರು ಗೀರ್ ಏನು ಹಾಕೋಂಗಿಲ್ಲ ಒಳಗೆ ಹಾಂ ಅವೆ ಅವೆ ರೀ ಯೋಗರ್ಟ್ ಬಿರಿ ಅದಾರೇನು ಬಿರಿ ಆದೇನು ಹಾಂ ಕಾಸ್ಟ್ಲಿ ಅದೆ ನೋಡಿರಿ ನಮ್ಮಲ್ಲಿ ಜಾಸ್ತಿ ಒನ್ ಒನ್ ತೌಸಂಡ್ ಕಡಿಮೇನು ಆಗಲ್ಲ ರೀ ಪ್ಯೂವರ್ ಆಗಿರೋ ಇಲ್ಲೆಲ್ಲಾ ಕಡಿಮೆ ಮಾಡಕೆ ಆಗಲ್ಲ ರೀ ಇಲ್ಲಾ ರೀ ರೇಟ್ ಗೀಟ್ ಕಡಿಮೆ ಮಾಡಕೆ ಆಗಲ್ಲ ಒನ್ ತೌಸಂಡ್ ಏನು ಭಾಳ ಏ ಕಮ್ಮಿ ಆಯ್ತು ರೀ ಅದೇ ನಿಮಗೆ ಏನು ಸ್ವಲ್ಪ ಬೇಕು ರೀ ಜಾಸ್ತಿ ಬೇಕು ರೀ ಅದೇ ಎಷ್ಟು ಬೇಕು ರೀ ನಿಮಗಾ ಸ್ವಲ್ಪ ಬೇಕಾ ಜಾಸ್ತಿ ಬೇಕಾ ಹಾಂ ಹಾಂ ಒಂದು ಕೆ ಜಿ ನೂರು ರೂಪಾಯಿ ಹ್ಯಾಂಗೆ ಕಮ್ಮಿ ರೇಟ್ ಆಗುದು ನೋಡಿರಿ ಒಂದು ನೈನ್ ಹಂಡ್ರೆಡ್ ಅಷ್ಟೇ ಒನ್ ತೌಸಂಡ್ ಹೇಳಿನಿ ಒಂದು ನೂರು ರೂಪಾಯಿ ಕಡಿಮೆ ಅಷ್ಟೇ ಏ ನೂರು ಕಡಿಮೆ ಆಗ್ತೈತೆ ರೀ ಕಮ್ಮಿ ಮಾಡಕೆ ಆಗಲ್ಲ ನಾವು ಊರಾಗೆಲ್ಲಾ ಹೋಗಿ ಕಷ್ಟಪಟ್ಟು ಇದು ಮಾಡ್ಕೊಂಡು ಬಂದಿರ್ತೀವಿ ಹಂಗಂದ್ರೆ ಹ್ಯಾಂಗೆ ರೀ ನಾವು ಅವುಕ್ಕೆಲ್ಲಾ ಹುಲ್ಲು ಗಿಲ್ಲು ಮೇಯಿಸ್ಕೊಂಡು ಅವ್ವಾ ನೂರು ರೂಪಾಯಿ ಕಡಿಮೆ ಆಗುತ್ತೆ ನೋಡಿರಿ ಅಷ್ಟೇ ಬೇಕಾದರೆ ನಮ್ಮ ದುಕಾನ್ ಹೆಸರು ಕೇಳ್ಕೊಂಡು ಬರ್ರಿ ಊರಾಗೆಲ್ಲ ಎಷ್ಟು ದೊಡ್ಡ ಹೆಸ್ರು ಅದೆ ಏನು ನಾವೇ ಎಷ್ಟು ರೇಟಿಗಂತರ ಅದೇ ರೇಟಿಗೆ ಓಯ್ದು ಬಿಡ್ತಾರೆ ಕಡಿಮೆ ಮಾಡಾಂಗೆ ಇಲ್ಲ ಒಟ್ಟು ಇನ್ನು ನಿಮುಗೆ ನೂರು ರೂಪಾಯಿ ಆದರು ಕಡಿಮೆ ಮಾಡೀನಿ ನಾ ಇಲ್ಲ ಅಲ್ಲ ರೀ ಅಷ್ಟು ನೈನ್ ಹಂಡ್ರೆಡ್ ಕೊಡ್ತೀನಿ ನೋಡಿರಿ ಲಾಸ್ಟ್ ಅಂದ್ರೆ ಒನ್ ನೂರ ಐವತ್ತು ರೂಪಾಯಿ ಕಡಿಮೆ ಹಾಂ ಮನೆಗೇ ರೀ ಮನೆಗೇ ನಾವೇನು ಅದು ನೀರು ಗಿರೇನು ಹಾಕಲ್ಲ ಹ್ಞೂ ಬನಾರದ ಊರಗೆಲ್ಲಾ ಕೇಳ್ಕಂಡು ಬರ್ರಿ ನಮ್ಮ ದುಕಾನ್ ಅಂಗಡಿ ಹೆಸರು ಹ್ಯಾಂಗಿದೆ ಅಂತ ಕೇಳ್ಕೊಂಡು ಬಂದು ಒಯ್ಯಿರಿ ನೀವು ನಮ್ಮ ಮನೆಲ್ಲೇ ದನಗೊಳು ಅವೆ ರೀ ನಾವೇ ಎಲ್ಲಾ ಇಲ್ಲಿನೆ ನಾವೆ ಬಿಟ್ಟುಕೊಂಡಿದ್ದು ಇದು ಮಾಡಿ ಇದು ಪ್ಯೂವರಾಗಿ ಇಟ್ಟುಕೊಂಡಿರ್ತೀವಿ ಒಮ್ಮೆ ಡೈರಿ ಗಿರಿ ತಂದಿಲ್ಲಿ ಇಟ್ಟೋದು ಮಾಡಾ ಹೇ ನೂರ ಐವತ್ತು ಮಾಡಿ ರೀ ಆಯ್ತು ಬರ್ತಾ ಬರ್ತಾ ಪೂರಾನು ಕಡಿಮೆ ಮಾಡುರಂತೀರ ನೀವು ಎ ಇಲ್ಲ ಇಲ್ಲ ಹಾಂ ಆಯ್ತೋರಿ ಬಂದು ನೋಡಮ ಅಂತೆ ಹಾಂ ಆಯ್ತು ಕರ್ಕೊಂಡು ಬರ್ರಿ ಬಂದಮ್ಯಾಲೆ ನೋಡೋಮಾ ಅಂತೆ ಇಲ್ಲಿ ಬಂದ ಮ್ಯಾಲೆ ಹ್ಯಾಂಗರ ಆಯ್ತು ಛಲೋ ಕೊಡ್ತೀವಿ ಬರ್ರಿ ನಾವೇನು ಅಂತು ಇಂತೂದ್ದು ಕೊಡಲ್ಲ ಇವತ್ತು ಬರ್ರೀ ಈಗ ಬರ್ರೀ ಹಾಂ ಮನೆಗೇ ಇದ್ದೀನಿ ನೋಡಿರಿ ಬರ್ರೀ ಟ್ಯಾಮಿಂಗ್ ರೀ ಯಾವಾಗ್ರೀ ಬರ್ರಿ ನೀವು ಯಾವಾಗಲು ಟ್ವೆಂಟಿ ಫೋರ್ ಅವರ್ಸಾ ಅಂಗಡಿ ಓಪನೇ ಇರ್ತಾದೆ

ಹಾಂ ಇಡ್ಲೇವ್ರಿ ಅಂದ್ರೆ ಬಂದು ಬರ್ರಿ ಇಲ್ಲೇ ಇಡ್ತೀವಿ ಆಯ್ತವರನ್ನು